ನಾನು ಮೊನ್ನೆ ಒಂದು ಆನ್ಲೈನ್ನಿಂದ ಒಂದು ಲ್ಯಾಪ್ಟಾಪ್ ತಗೊಂಡೆ ಆ ಲ್ಯಾಪ್ಟಾಪ್ ತಗೊಂಡು ಮೂರೇ ದಿವ್ಸದಲ್ಲಿ ಅದೇನೋ ಪ್ರಾಬ್ಲಮ್ ಆಯಿತು ಬ್ಯಾಟ್ರಿ ಕೂಡ ಸರ್ಯಾಗಿ ವರ್ಕ್ ಆಗ್ತಾ ಇರಲಿಲ್ಲ ಸೊ ಆವಾಗ ಏನು ಮಾಡಿದೆ ನಾನು ಮತ್ತೆ ಅದು ಆನ್ಲೈನಿಗೆ ವಾಪಾಸ್ಸು ಕಳಿಸೋಣ ಅಂತ ಅಂದರೆ ಅವರು ಹೇಳಿದ್ರು ಇಲ್ಲ ಸರ್ವಿಸ್ ಸೆಂಟರ್ಗೆ ಹೋಗಿ ನೀವು ಅಲ್ಲಿ ಅದನ್ನು ರಿಪೇರಿ ಮಾಡಿಸಿರಿ ಅಂತ ಅಂದರು ನಾನು ರಿಪೇರಿ ಮಾಡ್ಸಕೆ ಅಂತ ಸರ್ವಿಸ್ ಸೆಂಟ್ರ್ ಹುಡ್ಕಿದೆ ಅದು ಇಲ್ಲಿಲ್ಲ ಇದು ತುಂಬ ದೂರದಲ್ಲಿ ಮತ್ತೆ ಇನ್ನೊಂದು ಪ್ಲೇಸಿನಲ್ಲಿದೆ ನೀವು ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋಗ್ಬೇಕು ಅಂತಂದರೆ ಸುಮಾರು ಟೈಮ್ ಬೇಕಾಗುತ್ತೆ ನನಗೆ ಇಲ್ಲಿಂದ ಹೋಗುವಂತ ಚಾರ್ಜಸ್ ಆಗಿರ್ಬೌದು ಮ ಅದಕ್ಕು ಎಕ್ಸ್ಪೆನ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಹೇಳ್ತಾ ಇದಿನಿ ಅಂತ ಅಂದರೆ ಯಾವುದೇ ಕಾರಣಕ್ಕು ನೀವು ಆನ್ಲೈನಿನಲ್ಲಿ ತಗೋಬೇಡ್ರಿ